ನಾನು ಪ್ರಯಾಣ ಮಾಡೋದಕ್ಕೆ ಯಾವಾಗಲೂ ಸೈಕಲ್ನೆ ಬಳಸ್ತೀನಿ ಯಾಕೆಂದ್ರೆ ನಾನು ಚಿಕ್ಕವ್ಳಿದಾಗ ಹರಸಾಹಸ ಪಟ್ಟು ಬಿದ್ದು ಕೈ ಗಾಯ ಕಾಲು ಗಾಯ ಮಾಡ್ಕೊಂಡು ಸೈಕಲ್ ಕಲ್ತಿದ್ದೀನಿ ಈ ನೀವೆಲ್ಲ ಈಗ ಅನ್ಕೊಬೋದು ಈಗಿನ ಕಾಲ್ದಲ್ಲಿ ಯಾರು ಪ್ರಯಾಣ ಮಾಡೋದಕ್ಕೆ ಸೈಕಲ್ನ ಬಳಸ್ತಾರೆ ಅಂತ ನಗು ನಗ್ಲೂಬೋದು ಆದರೆ ನಾನು ಯಾವಾಗ್ಲುನು ಪ್ರಯಾಣ ಮಾಡೋದಕ್ಕೆ ಸೈಕಲ್ನೆ ಬಳಸ್ತೀನಿ ಯಾಕಪ್ಪ ಅಂತಂದರೆ ತಂತ್ರಜ್ಞಾನ ಅಭಿವೃದ್ಧಿ ಆಗಿದ್ರೂ ಈ ಕಾಲ್ದಲ್ಲಿ ಸೈಕಲ್ ಬಳಸ್ತಾರೆ ಅಂತ ಅನ್ಕೊತೀರ ಅಂದರೆ ನಾನು ಆ ಥರ ಅನ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅದು ಸೈಕಲ್ ತುಳಿಯೋದ್ರಿಂದ ನಮಗೆ ಆರೋಗ್ಯಕರವಾದ ವಿಷಯಗಳು ಇದ್ದಾವೆ ನಮ್ಮ ಆರೋಗ್ಯ ಅಭಿವೃದ್ಧಿ ಪಡಿಸತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಚೆನ್ನಾಗಿ ಮಾಡೊ ಹಾಗೆ ಮಾಡುತ್ತೆ ನಮ್ಮ ಇವಾಗ ಬೇರೆ ವಾಹನಗಳಿಗಾದರೆ ದುಡ್ಡು ಕೊಟ್ಟು ಇಂಧನ ಖರೀದಿಸಬೇಕು ಆದರೆ ಸೈಕಲ್ಗೆ ಆ ಥರ ಅಲ್ಲ ಯಾವ ಒಂದು ರುಪಾಯಿ ಖರ್ಚು ಮಾಡ್ಕೊಳ್ದಿಂದಂತನೆ ನಾವು ಪ್ರಯಾಣ ಮಾಡ್ಬೋದು ನಮ್ದೆ ಇವಾಗ ನಾವು ದಪ್ಪ ಆಗಿರ್ತೀವಿ ಎಲ್ಲರೂ ಅದು ತಗೊಬೇಕು ಇದು ತಗೊಬೇಕು ಔಷಧಿ ಅಂತ ಅನ್ಕೋತೀರ ಆದರೆ ನೀವು ಒಂದ್ಸಲ ಸೈಕಲ್ನ ದಿನ ತುಳಿತ ಹೋಗ್ತಾಯಿದ್ರೆ ನಿಮ್ದು ದೇಹದ ತೂಕ ಕೂಡ ಕಡಿಮೆ ಮಾಡ್ಕೊಬೋದು ಎಲ್ರು ಈಗ ಯಾರು ನಾವು ಶಕ್ತಿ ಇಕ್ಕಿ ನಾವು ಸೈಕಲ್ ತುಳಿ ತುಳಿಬೇಕು ಅನ್ಕೋತಾರೆ ಆದರೆ ಯಾವಾಗ್ಲು ಕಾರು ಬಸ್ಸು ರೈಲು ಆ ಥರ ಓಡಾಡ್ತಿರ್ತಾರೆ ನಾವು ಬೇಗ ಹೊಗ್ಬೇಕು ಬೇಗ ಅಲ್ಲಿಗೆ ತಲುಪಬೇಕು ನಾವೆ ಮುಂದೆ ಹೊಗಬೇಕು ಅನ್ಕೊಂತಿರ್ತಾರೆ ಆದರೆ ನಾವು ಮೆಲ್ಲಕ್ಕೋದ್ರುನು ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಆಗಬೇಕು ಅದು ಯಾವ ಯಾವ ಥರ ಅಂತಂದ್ರೆ ಇವಾಗ ಸೈಕಲ್ ತುಳಿತ ಹೋದರೆ ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೊಬೋದು ಅಂತ ಹೇಳದ್ನಲ್ಲ ಅದೇ ಥರ ನಮಗೆ ವ್ಯಾಯಾಮ ಆದಂತೆ ಆಗುತ್ತೆ ನಮ್ಮ ಕಾಲಲ್ಲಿ ಮಾಂಸ ಮತ್ತು ಮೂಳೆಗಳಿಗೂ ಅದು ಶಕ್ತಿ ಕೊಟ್ಟು ನಮ್ಮ ಇನ್ನೂ ನಮ್ಮ ಮಾಂಸ ಮೂಳೆಗಳಿಗೆ ಗಟ್ಟಿಯಾದಂತೆನೂ ಮಾಡತ್ತೆ